ನಾವು ಹೋಗಬೇಕಾಗಿರುವ ಪ್ಲೇಸ್ ಊಟಿ ಎಂದುಕೊಂಡಿದ್ದು ಅದರಲ್ಲಿ ತುಂಬ ಚೆನ್ನಾಗಿರೋದು ಪ್ಲೇಸ್ ಆಗಿದ್ದರಿಂದ ಅದು ಅದನ್ನು ನೋಡಬೇಕೆಂಬ ಆಸೆ ನಮ್ಮೂರಲ್ಲಿ ತುಂಬ ಜನ ಮಹಿಳಾ ಸಂಘದಿಂದ ತುಂಬನೇ ಹೋಗಿ ಬಂದು ಅಕ್ಕಪಕ್ಕ ಮನೆಯೆಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರ ಆ ಪ್ಲೇಸ್ಗೆ ಒಂದ್ಸರಿ ಹೋಗಿದ್ದು ನಮ್ಮ ಮಹಿಳಾ ಸಂಘದವ್ರ್ನು ಕರ್ಕೊಂಡೋಗಬೇಕು ಅನ್ನೋ ಆಸೆ ಐತೆ ಅಲ್ಗೆ ಹೋಗ್ಬೇಕು ಅಂದ್ಕೊಡಿದ್ದೀವಿ ಅಲ್ಲಿರೋದು ಆಟ ಆಡದೇ ಆಗಲಿ ಬೀಚ್ಗಳೇ ಆಗಲಿ ಪ್ಲೇಸ್ ಅಂತೂ ತುಂಬನೇ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಮತ್ತು ನಮ್ಮ ಸಂಘದವ್ರು ಅವ್ರ ಜೊತೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಗೋಗಿದ್ದು ಬಂದರೆ ತುಂಬನೇ ಖುಷಿಯಾಗುತ್ತೆ ಮನ್ಸಿಗೂ ಒಂಥರ ಇದಾಗುತ್ತೆ ಅಲ್ಗೋಗಿದ್ದ ಬರಬೇಕು ಅಂದ್ಕೊಂಡಿದ್ದೀವಿ ಸುಮ್ಮನೆ ಪ್ಲೇಸ್ ನೋಡೋಣ ಅಂತ ಒಂದು ಆಸೆ ಐತೆ ಅದೊಂದು ಆಸೆನ ತುಂಬನೇ ಈಡೇರ್ಸ್ಕೊಳ್ಬೇಕು ಊಟಿ ಸೈಡು ಒಳ್ಳೊಳ್ಳೆ ಪ್ಲೇಸ್ ಐತೆ ಅಂತ ನಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲ ಸಂಘದವ್ರೆಲ್ಲರೂ ಹೇಳಿದ್ದಾರೆ ಅಲ್ಲಿಗೆ ಒಂದ್ಸರಿ ಮಹಿಳೆಯರ ಮುಖಾಂತ್ರನಾದ್ರು ಸರಿ ಮನೆ ಫ್ಯಾಮಿಲಿ ಮುಖಾಂತರನಾದ್ರು ಸರಿಯೇ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬಟ್ ಅಲ್ಗೆ ಹೋಗೋಣ ಅಂತ ತುಂಬನೇ ಆಸೆ ಐತೆ ಊಟಿ ಸೈಡು ನಮ್ಮ ಕರ್ನಾಟಕದ ಮೂಲೆಯಲ್ಲಿ ಒಂದು ಭಾಗ ಅದು ಚಳಿಯೇ ಆಗಲಿ ಚಳಿಗಾಲ್ದಲ್ಲಿ ಹೋದ್ರೆ ಇನ್ನೂ ಮ ಹವಾಮಾನ ವರದಿಯಿಂದ ತುಂಬನೇ ಅಲ್ಲಿ ನಮ್ಮ ಇಬ್ಬನಿ ಬೀಳೋದ್ರಿಂದ ತುಂಬನೇ ಪ್ಲೇಸ್ ಚೆನ್ನಾಗೈತೆ ಅಂತ ಎಲ್ಲರೂವೆ ನಮ್ಮ ಊರಲ್ಲಿ ಬಂದು ಹೇಳಿದ್ದಾರೆ ಅದರಿಂದ ಅಲ್ಗೆ ಹೋಗೋಕೆ ತುಂಬನೇ ಆಸೆ ಇದೆ ಅಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಹೋಗ್ಬೇಕು ಅದೊಂದು ಪ್ಲೇಸ್ಗೆ ತುಂಬನೇ ಆಸೆ ಆಗ್ತಾಯಿದೆ ಅಲ್ಲಿಗೋಗಿದ್ದು ಬಂದ ಮೇಲೆ ನಮ್ಗೊಂಥರ ಸಮಾಧಾನ ಆಗ್ಬೋದು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ಗೆ ಹೋಗ್ಬೇಕು ಅಂತ ನೋಡೋಣ ಹೋಗೋಣ ಅಂದ್ಕೊಂಡಿದ್ದೀವಿ ನಮ್ಮೂರಲ್ಲಿ ನಮ್ಮನೆ ಪಕ್ಕದಲ್ಲೆಲ್ಲರೂ ಬಂದು ಹೇಳಿದ್ದಾರೆ ತುಂಬ ಪ್ಲೇಸ್ ಚೆನ್ನಾಗೈತೆ ಆಟ ಆಡೋ ಪ್ಲೇಸಿಂದ ಹಿಡ್ದು ಬೀಚ್ಗಳಿಂದ ಹಿಡ್ದು ತಿರುಗಾ ಅಲ್ಲಿ ಗಿಡ ಮರ ಅಲ್ಲಿರೋದು ದೇವಸ್ಥಾನಗಳು ತುಂಬನೇ ಚೆನ್ನಾಗೈತೆ ನಾವು ಒಂದು ದೇವಸ್ಥಾನಕ್ಕೋದರೂ ತುಂಬ ಚೆನ್ನಾಗಿದ್ದು ಅಲ್ಲಿ ನಮ್ಮ ನೋಡ್ಬೇಕಾಗಿರೋ ಪ್ಲೇಸ್ನ ಹೋಗಿ ನೋಡೋದ್ವಲ್ಲ ಅನ್ನೋದೊಂದು ಆಸೆ ಈಡೇರುತ್ತೆ ಅಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಹೋಗಿದ್ದು ಬಂದರೆ ತುಂಬನೇ ಮನಸ್ಸಿಗೆ ಒಂಥರ ನೆಮ್ಮದಿ ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ತುಂಬನೇ ಒಳ್ಳೆಯದು ಮಹಿಳಾ ಸಂಘದಿಂದ ಹೋದರು ಇನ್ನೂ ಖುಷಿಯೇ ಆದರೆ ನೋಡೋಣ ಎಲ್ಲಿಂದ ಹೋಗದಂಥ ನಮ್ಮ ಅಕ್ಕಪಕ್ಕದ ಮನೆಯವರು ಹೋಗಿದ್ದು ಬಂದಿದ್ದಾರೆ ಬಟ್ ನಾವಿನ್ನೂ ಹೋಗಿಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೊಂದು ಒಂದು ಊಟಿ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲಿಗೋಗಿದ್ದು ಬಂದರೆ ತುಂಬನೇ ಚೆನ್ನಾಗೈತೆ ಪ್ಲೇಸು ಅಲ್ಲಿರೋ ದೇವಸ್ಥಾನ ಅಲ್ಲಿರೋದು ವಾತಾವರಣ ಮಳೆ ಬಿದ್ದಾಗ ಇನ್ನೂ ಚೆನ್ನಾಗಿರ್ತದೆ ಇವಾಗ ಚಳಿಗಾಲದಲ್ಲಂತು ಇನ್ನೂ ಇಬ್ಬನಿ ಬೀಳೋದರಿಂದ ಮಂಜುಗೆಡ್ಡೆ ಊಟಿ ಸೈಡು ನಮ್ಮ ಕರ್ನಾಟಕದ ಪ್ಲೇಸ್ ಆಗಿದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ಭಾಗ ಊಟಿ ಅಂದ್ಕೊಂಡಿದ್ದೀವಿ ಅದು ನೋಡೋಕೆ ತುಂಬ ಆಸೆ ಐತೆ ಅಲ್ಗೆ ಹೋಗಿದ್ದು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗ್ಬೇಕು ಇನ್ನೂ ತುಂಬನೇ ಆಸೆ ಇದೆ ದೇವಸ್ಥಾನಕ್ಕೂ ಹೋಗ್ಬೇಕು ದೇವಸ್ಥಾನ ನಾವು ನೋಡಿಲ್ಲದಿರುವ ದೇವಸ್ಥಾನ ಇನ್ನೂ ಬೇಜಾನ್ ಐತೆ ಹೋಗಿಲ್ಲ ಅಲ್ಗ ಮುರುಡೇಶ್ವರಕ್ಕೆ ಹೋಗ್ಬೇಕು ಅಲ್ಲಿಂದ ಬಂದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿಂದ ಬಂದು ತುಂಬನೇ ದೇವಸ್ಥಾನಗಳು ಐತೆ ಆದರೆ ಟ್ರಿಪ್ ಹಾಕೊಂಡು ನಮ್ಮ ಸಣ್ಣ ಉಳಿತಾಯ ಸಂಘದ್ದು ಸಣ್ಣ ಉಳಿತಾಯದಿಂದ ದೊಡ್ಡ ಮಟ್ದಲ್ಲಿ ಬೆಳೆದು ಆ ಆ ಥರ ಪ್ಲೇಸ್ನೆಲ್ಲ ನೋಡಬೇಕು ಮಹಿಳೆಯರ ಜೊತೆ ಅಂತ ತುಂಬನೇ ಆಸೆ ಐತೆ ನನ್ನಿಂದ ನಾಲ್ಕು ಸೀಟ್ ನಾಲ್ಕು ಜನ ಮಹಿಳೆಯರನ್ನು ಕರ್ಕೊಂಡೋದ್ರೆ ಇನ್ನೂ ಖುಷಿ ಇವಾಗ ಸುಮಾರು ಪ್ಲೇಸ್ಗಳ್ಗೆ ಹೋಗಿದ್ದು ಬಂದಿದ್ದೀವಿ ತಮಿಳ್ನಾಡು ಸೈಡೆಲ್ಲ ಬಟ್ ಇನ್ನೂ ನಮ್ಮ ಕರ್ನಾಟಕದ ಸೈಡು ಹೋಗ್ಬೇಕು ಈಗ ಓಮ್ ಶಕ್ತಿಗೆ ಹೋದ್ರಿಂದ ತಮಿಳ್ನಾಡು ಸೈಡ್ ಹೋಗಿದ್ದೀವಿ ಈ ಸಂಘದ ಪರವಾಗಿ ಕರ್ನಾಟಕದಲ್ಲಿರೋ ಪ್ಲೇಸ್ಗಳನ್ನ ನೋಡಬೇಕು ಅನ್ನೋದೊಂದು ಆಸೆ ಐತೆ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬಟ್ ಹೋಗ್ಬೇಕು ನಮ್ಮ ಊರವ್ರನ್ನ ಕರ್ಕೊಂಡು ಹೋಗಬೇಕು ಫ್ಯಾಮಿಲಿಯವ್ರನ್ನೂ ಕರ್ಕೊಂಡೋಗ್ಬೇಕು ಬಟ್ ನಮ್ಮ ಸಂಘದವ್ರ್ನ ಮಹಿಳಾ ಸಂಘದವ್ರ್ನ ಪಸ್ಟ್ ಕರ್ಕೊಂಡೋಗ್ಬೇಕು ಆಮೇಲೆ ಹಂಗೆ ಎಲ್ರನ್ನೂ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ನೋಡಬೇಕು ಅಂದ್ಕೊಂಡಿದ್ದೆ ನೋಡಿ ತೀರ್ಸ್ಕೊಂಡ್ರೆ ತುಂಬನೇ ಆಸೆ ಆಗುತ್ತೆ ತಾಜ್ಮಹಲ್ ಅಂತಾರೆ ಅಲ್ಲಿಗೂ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಆಸೆ ಐತೆ ಬಟ್ ಅಷ್ಟೊಂದು ದೂರ ಹೋಗೋಕ್ಕಾಗುತ್ತ ಆಗಲ್ವೋ ಗೊತ್ತಿಲ್ಲ ಬಟ್ ಊಟಿ ಪ್ಲೇಸ್ಗೆ ಹೋಗಿಯೇ ಹೋಗ್ತೀವಿ ಸದ್ಯದಲ್ಲೇ ಹೋಗ್ತೀವಿ ಸಣ್ಣ ಉಳಿತಾಯನ ದೊಡ್ಡ ಮಟ್ದಲ್ಲಿ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ನಮ್ಮ ದೇವರ ನಮ್ಮ ಮನೆ ದೇವರ ಬಗ್ಗೆ ಮಾತನಾಡುವ ದೇವಸ್ಥಾನ ಅಂದರೆ ನಮ್ಮ ಮನೆಯ ದೇವರು ಕಡಗದ್ದ ಬ್ರಹ್ಮೇಶ್ವರ ಸ್ವಾಮಿ ಕಡಗದ್ದ ಬ್ರಹ್ಮೇಶ್ವರ ಸ್ವಾಮಿ ಅಲ್ಲಿಗೆ ಹೋದ್ರೆ ತುಂಬನೇ ಒಳ್ಳೆಯದು ನಮ್ಮ ಮನೆ ದೇವರು ಅದೇನೆ ನಮ್ಮ ಕುಲದೇವರು ಅದೇನೆ ನಮ್ಮ ಗ್ರಾಮದ ದೇವರು ಅದೇನೆ ಆದರೆ ಅಲ್ಲಿಗೆ ಹೋದ್ರೆ ನಮ್ಮ ತುಂಬ ಜನ ಎಲ್ಲ ಜೊತೇಲಿ ಹೋಗ್ತೀವಿ ಅಲ್ಲೆಲ್ಲ ಅಡುಗೆ ಮಾಡಿಸ್ತೀವಿ ದೀಪ ಕಾರ್ತಿಕ ಟೈಮಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿ ತೆಪ್ಪೋತ್ಸವ ದೀಪೋತ್ಸವ ಆ ಹೂವಿನಾಲಂಕಾರ ಎಲ್ಲ ಮಾಡಿಸಿ ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿ ಚೆನ್ನಾಗಿ ಊಟಕ್ಕೆಲ್ಲ ಬಡಿಸಿ ಎಲ್ಲರೂ ಟ್ರ್ಯಾಕ್ಟ್ರ್ ಮಾಡ್ಕೊಂಡು ಇಲ್ಲ ಟೆಂಪೋ ಮಾಡ್ಕೊಂಡು ತುಂಬ ಜನ ಮಹಿಳೆಯರು ನಮ್ಮ ಊರಲ್ಲಿರೋ ಎಲ್ಲರೂ ದೊಡ್ಡವರು ಗ್ರಾಮಸ್ಥರು ಪ್ರತಿ ಒಬ್ಬರೂ ಗೌಡರು ಯಜಮಾನ್ರಿಂದ ಹಿಡ್ದು ಊರವರೆಲ್ಲ ಟ್ರ್ಯಾಕ್ಟ್ರು ಮಾಡ್ಕೊಂಡು ಟೆಂಪೊಗಳು ಮಾಡ್ಕೊಂಡು ಈ ಟೇಮಲ್ಲಿ ಹೋಗಿ ಅಲ್ಲಿ ನಮ್ಮ ಮನೆ ದೇವರಾಗಿರೋದು ಕಡಗದ್ದೆ ಬ್ರಹ್ಮೇಶ್ವರ ಅಲ್ಲಿಂದ ಪೂಜೆ ಮಾಡ್ಸ್ಕೊಂಡು ಅಲ್ಲಿ ನಾಲ್ಕು ಜನಕ್ಕೆ ಅಡುಗೆ ಮಾಡಿ ಊಟ ಎಲ್ಲ ಬಡಿಸಿ ನೀಟಾಗಿ ಅಲ್ಲೆಲ್ಲರ್ಗೂ ನಾಲ್ಕು ಜನಕ್ಕೆ ಊಟಕ್ಕೆ ಹಾಕ್ಬಿಟ್ಟು ಕಾರ್ತ್ಕದ್ದು ಟೈಮ್ ಅಂದ್ಬಿಟ್ಟು ದೀಪೋತ್ಸವ ಆದರೆ ಎಷ್ಟು ನೂರ ಒಂದು ದೀಪ ಇಲ್ಲ ಅಂದರೆ ಸಾವಿರ್ದ ಒಂದು ದೀಪ ಅಂತ ಹಚ್ಕೊಂಡು ಎಲ್ಲರುವೇ ಮನೆ ಮನೆಗೂ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡುಗಳ್ನ ತಗೊಂಡು ಸಾಮಾನು ತಗೊಂಡು ಎಲ್ಲರೂ ಸೇರಿ ಅಲ್ಲಿ ಒಂದು ಜಾತ್ರೆ ಥರ ಮಾಡಿ ನಮ್ಮೂರವರೆಲ್ಲ ತುಂಬನೇ ಖುಷಿ ಪಡ್ತಾರೆ ನಮ್ಮದು ಕುಲ ದೇವರು ಅದೇ ಮನೆ ದೇವರು ಅದೇ ನಮ್ಮ ಗ್ರಾಮದ ದೇವರು ಅದೇ ಆದ್ದರಿಂದ ಪ್ರತಿ ಒಬ್ಬರು ಸೇರಿ ಮಾಡ್ತೀವಲ್ಲಿ ಮನೆಗಿಷ್ಟು ಅಮೌಂಟು ಐನೂರು ಇರ್ಬೋದು ಸಾವಿರ ಇರ್ಬೋದು ಹಿಂಗೆ ಹಾಕೊಂಡು ಎಲ್ಲರೂ ಸೇರಿ ಕಲೆಕ್ಟ್ ಮಾಡ್ಕೊಂಡು ಒಂದ್ಕಡೆ ಸೇರಿಸಿ ಸಾಮಾನು ತಗೊಂಡು ಹೋಗಿ ಅಡುಗೆ ಮಾಡಿ ಬಂದಂಥ ಪ್ರತಿ ಒಂದು ಊರಿಂದಲೂ ಬರ್ತಾರೆ ಅವ್ರ್ಗೆಲ್ಲರಿಗೂ ಅಡುಗೆ ಮಾಡಿ ಪುರ ಥರ ಮಾಡಿ ಅವ್ರ್ಗೆ ಊಟ ಬಡಿಸಿ ನಂತರ ದೀಪೋತ್ಸವ ಕತೆ ಉತ್ಸವ ಎಲ್ಲನೂ ಮಾಡಿ ನೆಕ್ಸ್ಟು ಊರಿಗೆ ಬರ್ತೀವಿ ತಿರುಗಾ ಅಲ್ಲಿಂದ ಬಂದು ಚಿಕ್ಕಲ್ಲೂರು ಅಂತ ಐತೆ ಅಲ್ಲಿ ಪ್ರತಿ ಒಂದು ಹುಣ್ಮೆಗೂ ಅಲ್ಲಿ ದೀಪ ಅಂಟಿಸ್ತೀವಿ ಹೋಗಿ ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಇರೋದ್ರಿಂದ ತುಂಬನೇ ಅಲ್ಲೂ ಫೇಮಶ್ಶಾಗಿರೋದೇ ಅದು ಜಾತ್ರೆಗೋಸ್ಕರ ಚಿಕ್ಕಲ್ಲೂರು ಜಾತ್ರೆ ಅಂತಲೇ ಫೇಮಸ್ಸಾಗೈತೆ ಬಟ್ ಅಲ್ಲಿಗೂ ಹ ಹೋಗ್ತೀವಿ ನಮ್ಗೆ ಬೇಕೆಂದ್ರೆ ಎಲ್ಲರನ್ನೂ ಕರ್ಕೊಂಡೋಗ್ತೀವಿ ಇಲ್ಲ ಅಂದ್ರೆ ಫ್ಯಾಮಿಲಿ ಮುಖಾಂತ್ರ ಹೋಗಿ ನಮಗೆಷ್ಟಾಗುತ್ತೋ ಅಷ್ಟು ದೇವರ್ದೊಂದು ಸಾಧನೆ ಮಾಡ್ಕೊಂಡು ಬರ್ತೀವಿ ತಿರುಪ್ತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬಟ್ ಅದು ಇನ್ನೂ ಆಸೆ ಈಡೇರ್ತಾ ಇಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಆದರೆ ಯಾವತ್ತು ಆಸೆ ಈಡೇರುತ್ತೋ ಗೊತ್ತಿಲ್ಲ ಅದು ಮೂರು ದಿನದ ಟ್ರಿಪ್ ಆಗೋದ್ರಿಂದ ಹಿಂದು ಮುಂದು ನೋಡ್ತಿದ್ದೀವಿ ಗೊತ್ತಿಲ್ಲ ಹೋಗ್ಬೇಕು ತಿರುಪ್ತಿಯೂ ನೋಡಿಲ್ಲ ಒಂದ್ಸರಿನೂ ತಿರುಪ್ತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹೋಗಿದ್ದು ಬರಬೇಕು ನೋಡೋಣ ಮಹಿಳೆಯರ ಜೊತೆಯಾದರೂ ಸರಿಯೇ ನಮ್ಮ ಫ್ಯಾಮಿಲಿ ಜೊತೆಯಾದರೂ ಸರಿಯೇ ನಮ್ಮ ಅಪ್ಪ ಅಮ್ಮನ ಜೊತೆಯಾದರೂ ಸರಿಯೇ ತಿರುಪ್ತಿಗೆ ಒಂದ್ಸರಿ ಹೋಗ್ಬೇಕು ಅಲ್ಗೆ ಹೋಗಿದ್ದು ಬಂದಮೇಲೆ ಅಲ್ಲಿನ ವಾತಾವರಣ ಅಲ್ಲಿನ ನಿಶಕ್ಕ ಎಲ್ಲ ನೋಡಿ ನಮಗೂ ಒಂಥರ ಆನಂದ ಆಗ್ಬೋದು ಏಕೆಂದ್ರೆ ದೇಶ ಬಿಟ್ಟು ದೇಶಕ್ಕೋಗಿ ಒಂದು ದೇವಸ್ಥಾನ ನೋಡ್ತೀವಿ ಅಂತ ಅಂದ್ರೆ ತುಂಬನೇ ಒಂಥರ ಖುಷಿಯಾಗುತ್ತೆ ತುಂಬನೇ ಒಂಥರ ಎನರ್ಜಿ ಬರುತ್ತೆ ಪ್ಲೇಸ್ಗಳು ನೋಡ್ತಾಯಿದ್ರೆ ಇನ್ನೂ ನೋಡ್ಬೇಕಲ್ಲ ಅನ್ನಿಸುತ್ತೆ ಆದರೆ ನಾವಿವಾಗ ಮಹಿಳಾ ಸಂಘಕ್ಕೆ ಸೇರಿ ತುಂಬನೇ ಪ್ಲೇಸ್ ನೋಡಿದ್ದೀವಿ ಸಿಗಂಧೂರು ಚೌಡೇಶ್ವರಿ ಅಮ್ಮ ಕಟೀಲು ಶೃಂಗೇರಿ ಶಾರದಾಂಬೆ ಬೇಜಾನ್ ನೋಡಿದ್ದೀವಿ ಅಲ್ಲೆಲ್ಲ ಹೋಗಿದ್ದು ಬಂದಿದ್ದೀವಿ ಇವಾಗ ತಿರುಪತಿಗೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬಟ್ ನೋಡೋಣ ಯಾವಾಗ ಆಗುತ್ತೆ ಗೊತ್ತಿಲ್ಲ ಹೋಗಿದ್ದು ಬರಬೇಕು ತಿರುಪ್ತಿಗೆ ಮಡಿಕೇರಿಯಲ್ಲಿ ತುಂಬನೇ ಚೆನ್ನಾಗೈತೆ ಮಡ್ಕೇರಿಗೆ ಹೋಗಿದ್ವಿ ಒಂದ್ಸರಿ ಸಂಘದಿಂದ ತುಂಬನೇ ಪ್ಲೇಸ್ ಚೆನ್ನಾಗೈತೆ ಅಲ್ಲಿನ ಪ್ಲೇಸು ಅಲ್ಲಿನ ದೇವಸ್ಥಾನಗಳು ಅಲ್ಲಿನ ವಾತಾವರಣ ಎಲ್ಲನೂ ಕಣ್ತುಂಬಿಕೊಂಡು ಒಂದು ವಾರ ಟ್ರಿಪ್ಗೆ ಹೋಗಿದ್ದು ಬಂದಿದ್ದೀವಿ ಮಡಿಕೇರಿ ಸಿಗಂಧೂರು ಕಟೀಲು ಶೃಂಗೇರಿ ಶಾರದಾಂಬೆ ಹೊರ್ನಾಡು ತುಂಬನೇ ಹೋಗಿದ್ದು ಬಂದಿದ್ದೀವಿ ಬಟ್ ಇಲ್ಲಿಯೂ ಅಲ್ಲಿನ ವಾತಾವರಣ ತುಂಬನೇ ಚೆನ್ನಾಗಿದೆ ಅಲ್ಲಿ ಕಾಫಿ ಬೀಜ ಬೆಳೆಯುತ್ತಾರೆ ಹಾಗೆ ಇನ್ನೂ ತುಂಬ ಬೇಜಾನು ಬೇಕಾದಷ್ಟು ಇದು ಬೆಳೆಯುತ್ತಾರೆ ಅಲ್ಲಿಗೋಗಿದ್ದು ಬಂದಿದ್ದೀವಿ ಮಡಿಕೇರಿ ಸೈಡು ಅಲ್ಲಿಗೂ ಖುಷಿಯಾಯಿತು ತುಂಬನೇ ಚೆನ್ನಾಗೈತೆ ತುಂಬನೇ ಪ್ಲೇಸ್ಗಳು ನೋಡಿದ್ವಿ ತುಂಬನೇ ವಾತಾವರಣ ನೋಡಿದ್ವು ತುಂಬನೇ ಬೀಚ್ ನೋಡಿದ್ವು ತುಂಬನೇ ಆಟ ಆಡಿದ್ವು ತುಂಬನೇ ಖುಷಿಯಾಯಿತು ತುಂಬನೇ ಖುಷಿಯಾಗಿ ಖುಷಿಯಾ ಖುಷಿ ಖುಷ್ಯಾಗಿ ಖುಷಿ ಖುಷ್ಯಾಗಿ ಬಂದ್ವಿ ನಾವು ಒಂದು ಮೂವತ್ತು ಮೂವತ್ತೈದು ಸೀಟು ಮಹಿಳಾ ಸಂಘ್ದಿಂದ ಹೋಗಿದ್ದೋ ತಿರುಗಾ ಓಮ್ ಶಕ್ತಿಗೆ ಹೋಗಿದ್ದಾಗ್ಲೂ ತುಂಬನೇ ಪ್ಲೇಸ್ಗಳೆಲ್ಲ ಹೋಗಿದ್ದೀವಿ ಬಟ್ ಆದರೂ ಇನ್ನೂ ನೋಡ್ಬೇಕಾದ್ದು ಬೇಜಾನು ಪ್ಲೇಸ್ ಇದೆ ಊಟಿ ಒಂದು ತಿರುಪತಿ ಒಂದು ಮುರುಡೇಶ್ವರ ಒಂದು ತುಂಬ ಪ್ಲೇಸ್ಗಳೈತೆ ನೋಡೋಣ ಸಂಘದವ್ರ್ನೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಅವರನ್ನೆಲ್ಲ ಕರ್ಕೊಂಡು ಒಂದ್ಸರಿ ಹೋಗಿದ್ದು ಬರೋಣ ಅಂದ್ಕೊಂಡಿದ್ದೀವಿ ಬಟ್ ಸದ್ಯದಲ್ಲೇ ಆದರೆ ಹೋಗಿದ್ದು ಬರ್ತೀವಿ ಇನ್ನೂ ಇವಾಗ ಸದ್ಯಕ್ಕೆ ಕಾರ್ತಿಕ ಮಾ ಇರೋದರಿಂದ ನಮ್ಮ ಊರು ನರಸೀಪುರ ಗ್ರಾಮ ಕೊಳ್ಳೆಗಾಲ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ ಆದ್ದರಿಂದ ನಮ್ಮ ಈ ಗ್ರಾಮದಲ್ಲಿ ಶನೈಶ್ಚರ ಸ್ವಾಮಿ ದೇವಸ್ಥಾನ ಇರುವುದರಿಂದ ಅಲ್ಲಿ ಈ ವಾರ ಎರಡನೇ ತಾರೀಕು ಕಡೆ ಕಾರ್ತಿಕ ಇರುವುದರಿಂದ ತುಂಬನೇ ಚೆನ್ನಾಗಿ ಶನಿಮಹಾತ್ಮನ ದೇವಸ್ಥಾನಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ ಲೈಟ್ಸ್ ಎಲ್ಲ ಬಿಡ್ಸಿ ಚೆನ್ನಾಗಿ ಅಲಂಕಾರ ಬಂದು ಮಾಡಿ ಬರುವ ಭಕ್ತಾದಿಗೆಲ್ಲ ನಮ್ಮ ಸ್ವಗೃಹ ನರಸೀಪುರದಲ್ಲೇ ನಡೆಯುತ್ತಿದೆ ತುಂಬನೇ ಚೆನ್ನಾಗಿ ಮಾಡ್ತಾರೆ ತುಂಬ ಅಕ್ಕಪಕ್ದಲ್ಲಿ ಹಳ್ಳಿಯವ್ರೆಲ್ಲರೂ ಬೇರೆಬೇರೆ ಊರ ಕಡೆಯಿಂದಲೂ ತುಂಬನೇ ಚೆನ್ನಾಗಿ ಬರ್ತಾರೆ ಶನಿಮಹಾತ್ಮಂದು ಕತೆ ಓದಿಸ್ತೀವಿ ಶನಿಮಹಾತ್ಮಂದು ತೆಪ್ಪೋತ್ಸವ ಮಾಡ್ತೀವಿ ದೀಪಾಲಂಕಾರ ಮಾಡ್ತೀವಿ ಅಲ್ಲಿಗೆ ತುಂಬನೇ ಜನ ಭಕ್ತಾದಿಗಳು ಏನೇನು ಬೇಕು ಕೈಲಾದ ಸಹಾಯ ಎಲ್ಲ ಸಹಾಯ ಎಲ್ಲ ಮಾಡಿ ಸಾಮಾನು ಅಕ್ಕಿ ಬೆಲ್ಲ ಅವ್ರ ಕೈಲಿ ಏನಾಗುತ್ತೋ ಅದನ್ನೆಲ್ಲ ತೆಕ್ಕೊಟ್ಟು ಅಲ್ಲಿ ಶನಿವಾರ ಎರಡ್ನೇ ತಾರೀಕು ಕಾರ್ತಿಕ ಮಾಡಿ ತುಂಬನೇ ಜನಕ್ಕೆ ಊರಿಗೂ ಒಳ್ಳೆಯದಾಗುತ್ತೆ ಬಟ್ ಅಲ್ಲಿ ಬರೋ ಬರುವ ಭಕ್ತಾದಿಗಳ್ಗೆ ಎಲ್ಲರಿಗೂ ತುಂಬನೇ ಒಳ್ಳೆಯದಾಗಿದೆ ತುಂಬ ಮಾಡ್ಕೊಂಡು ಹೋಗ್ತಾರೆ ವಾರ ವಾರ ಶನಿಮಾಹಾತ್ಮನ ದೇವರು ಬರೋದ್ರಿಂದ ಅಲ್ಲಿಗ್ಗೆ ತುಂಬನೇ ಜನ ಬರ್ತಾರೆ ಅಲ್ಲಿಂದ ಈ ವಾ ಈ ಕಾರ್ತಿಕದ ತಿಂಗಳು ವರ್ಷ ವರ್ಷ ಕಾರ್ತಿಕ ಬರುವುದರಿಂದ ಕಾರ್ತಿಕ ಎರಡನೇ ತಾರೀಕು ಕಾರ್ತಿಕ ಇರುವುದರಿಂದ ಈ ಶನಿವಾರ ತುಂಬನೇ ಅಲ್ಲಿ ಚೆನ್ನಾಗಿ ತೆಪ್ಪೋತ್ಸವ ಅದೆಲ್ಲ ಮಾಡ್ತಾರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನರಸೀಪುರದಲ್ಲಿ ತುಂಬನೇ ಹಬ್ಬಳು ಮಾಡ್ತಾರೆ ಮಹದೇಶ್ವರ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಶನಿಮಹಾತ್ಮನ ದೇವಸ್ಥಾನ ಬೇಜಾನು ಐತೆ ತುಂಬನೇ ಚೆನ್ನಾಗಿ ಅಲಂಕಾರಗಳು ಮಾಡ್ಕೊಂಡು ಎಲ್ಲರೂ ಒಂದು ಏನು ಒಂದು ಕೆಡುಕು ಕೆಟ್ಟದ್ದು ಅನ್ನೋದಿಲ್ದೆ ಎಲ್ಲ ಜನ ಅವ್ರವ್ರ ಕೈಲಾದಂಥ ಸಹಾಯಗಳು ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವ್ಕೆ ಪರವಾಗಿಲ್ಲ ಮುಂದೆ ಹೋಗ್ಬೇಕಾಗಿರೋ ಪ್ಲೇಸ್ ಚೆನ್ನಾಗಿ ಹೋಗಿದ್ದು ಬರಬೇಕು ಅಂದ್ಕೊಂಡಿದ್ದೀವಿ ಇಷ್ಟು ಅಷ್ಟೊಂದು ನಂಬಿಕೆಗಳೈತೆ ನೋಡೋಣ ಮುಂದೆ ಮಹಿಳಾ ಸಂಘದಿಂದ ಎಲ್ಲ ಈಡೇರ್ಸ್ಕೊಳ್ಬೇಕು ಅಂದ್ಕೊಡಿದ್ದೀವಿ ಎಲ್ಲ ಮಹಿಳೆಯರ ಸಂಘದಿಂದ್ಲೇ ಈಡೇರ್ಸ್ಕೊಳ್ಬೇಕು ಬಟ್ ಮನೆಯಿಂದಾಗೆಲ್ಲ